ಹಲೋ ನಮಸ್ಕಾರ್ರಿ ಸರ ಏನು ರೀ ಅಂಗಡಿ ಓಪನ್ ಮಾಡ್ಯಾರಿ ಹ ಹೌದು ರೀ ಮತ್ತು ಏನು ಸದ್ಯ ಬಂದಿದ್ದೆ ಇಲ್ಲ ನಮ್ದು ಒಂದು ಮದ್ವೆ ಕಾರ್ಯಕ್ರಮ ಇಟ್ಟು ರೀ ನಮಗೊಂದಿಷ್ಟು ಸೀರೆ ಭಾಳ ಬೇಕಾಗಿದ್ದು ಒಂದು ಮೂವತ್ತು ಸೀರೆ ಒಂದೇ ಟೈಪ್ ಬೇಕಾಗಿದ್ದು ಅಂದ್ರೆ ಅವು ಹೆಂಗೆ ಹೆಂಗೆ ರೀ ಅಲ್ಲ ರೀ ಒಂದಿಷ್ಟು ಕೊಡಕಂದ್ರೆ ಒಂದು ಐನೂರು ರೂಪಾಯಿ ತನನ ಬೇಕಲ್ಲ ಐದ್ನೂರು ರೂಪಾಯಿ ತಿರುಗಿ ಕೊಡೋರಿಗೆ ಒಂದಿಷ್ಟು ಐನೂರು ರೂಪಾಯಿ ಸೀರೆ ಬೇಕು ರೀ ಒಂದು ಒಂದು ಸಾವಿರದ್ದು ಸಾವಿರ ರೂಪಾಯ್ದು ಒಂದು ಹತ್ತು ಬೇಕು ರೀ ಅವು ಯಾವು ರೀ ಇಳಕಲ್ ಸೀರೆ ಚಲೋ ಕಾಣ್ಸ್ತವೆ ಏನು ಅದರಾಗ ಹಾಂ ಹಾಂ ಅದೊಂದು ನೋಡಾಕ ಬೇಕು ರೀ ಮತ್ತು ಅದು ಕಸೂತಿ ಸೀರೆ ಹೆಂಗೆ ಐತೆ ರೀ ಕಸೂತಿ ಸೀರೆ ಆಡ್ರುಗೆ ಎಷ್ಟು ಐತ್ರಿ ರೇಟ್ ಮತ್ತು ರೇಶ್ಮಿದು ಇದ್ರೆ ಹೌದಲ್ಲ ರೀ ಹಾಂ ಹಾಂ ಅದು ಕಸು ಅಂದರೆ ನಮ್ದು ಧಾರ್ವಾಡದ್ದು ಅಂತ ಸ್ವಲ್ಪ ಏನು ರೀ ಕೊಡಕ್ಕೆ ಚಲೋ ಆಗ್ತೈತಿ ಧಾರ್ವಾಡದ ಕಸೂತಿ ಕೊಡಬೇಕು ಅಂತ ಇಟ್ಟು ಮತ್ತು ಬಜೆಟ್ ಭಾಳ ಆಗತಲ್ಲ ರೀ ಅದಾದ್ರೆ ಹಾಂ ಹಾಂ ಮತ್ತು ಅವು ಆಂದ್ರವಂತ ಒಂದು ಸಾವಿರದ ಒಳಗೆ ಆದರೆ ಒಂದು ಒಂದಿಷ್ಟು ಕ ನಮ್ಮ ಕರ್ನಾಟಕದ ಸೀರೆ ಅಂತ ಕೊಡ್ಬೋದು ಹಾಂ

ಅಲ್ಲ ರೀ ಅಲ್ಲ ರೀ ನಾವು ಸಾವಿರಕ್ಕೆ ತಗೊಂಡಿದ್ವಿ ಅವನ್ನು ಹೋದ ಸಲ

ಹ್ಞೂ ಹ್ಞೂ ಮತ್ತು ಅದು ಮದ್ವೆ ಸಲಾಯ್ ಬೇಕಾಗಿತಲ್ಲ ರೀ ಮತ್ತು ನಾವು ಯಾವಾಗಲೂ ಪರ್ಮನೆಂಟ್ ನಿಮ್ಮ ಕಡೆ ತಗೋಳೊರು ಅದಕ್ಕೆ ಕೇಳಾಕಿದ್ದೆ

ಮತ್ತು ಹೆವಿ ಹೆವಿ ಸೀರೆ ಯಾವು ಅದಾವೆ ರೀ ಹೆವಿ ಅಂದರೆ ಹೆವಿ ಬೊಡ್ರದ್ದು ಇದ್ದುದ್ದು ಕಾಂಚಿವರಮ್ ಹಾಂ ಹಾಂ ಹಾಂ ಹಾಂ ಹಾಂ

ಹಾಂ ಅದು ರೀ ನಾವು ಅದಕ್ಕೆ ಮತ್ತು ನಾವು ಪ್ರತಿಸಲ ನಿಮ್ಮ ಕಡೆ ತಗೋಳೋವ್ರಲ್ಲ ಅದಕ್ಕೆ ಮಗಳ ಮದುವೆ ಐತೆ ಇದು ಗೊತ್ತು ಮಾಡಾದ್ದೇಳಿ ರಿ ಅದಕ್ಕೆ ನಾನು ಅಂದೆ ನಮ್ಮಲ್ಲಿ ಇಲ್ಲ ಧಾರ್ವಾಡ್ದಲ್ಲಿ ಚಲೋ ಅದವೆ ಅದು ತೊಗೊಳ್ಳೋಣ ಅಂತ ಹೇಳಿ ಆಕೆ ಬರ್ತಾಳೆ ರೀ ಹಂಗಾರೆ ಕರ್ಕೊಂಬರ್ತೇನೆ ಹಾಂ ಮತ್ತು ನಿಮ್ಮ ಹಾಂ ಹಾಂ ಹಾಂ ನಮ್ಮ ನಮ್ಮ ಅಭಿಮಾನ ಅಲ್ಲ ರೀ ನಮ್ದು ಧಾರ್ವಾಡದ್ದಂತೂ ಸ್ವಲ್ಪ ಎಲ್ಲ ಕಡೆ ಹಾಂ ಹಾಂ ಹಾಂ ಕೊಡೋಣ ಹಾಂ ನೋಡೇನಿ ರೀ ಹಂಗಾದ್ರೆ ಕರ್ಕೊಂಬಂದಾಗ ಬರ್ತೆನೆ ನಿಮ್ಮ ಅಂಗಡಿ ಎಷ್ಟೋತ್ತನಕ ತೆರ್ದಿರ್ತೈತೆ ರೀ ಸಂಜೆ ಮುಂದೆ ಹೌದಲ್ಲ ರೀ ಹಾಂ ಹಾಂ ಅದ್ದೇನ ಓಕೆ ಆಯಿತು ಹಾಂ ಹಾಂ ಅಲ್ಲ ಅಂದರೆ ಸ್ವಲ್ಪ ಮಧ್ಯಾಹ್ನ ಬರ್ತೇವೆ ತಗೋರಿ ಅಂದ್ರೆ ಆರ್ಸಕ್ಕೆ ಅನ್ ಅನುಕೂಲ ಆಕತಿ ನೋಡಿರಿ ಹಂಗಾರೆ ಸೊಲ್ಪ್ ನೋಡಿ ಹಾಕಿಕೊಡ್ರಿ ಮತ್ತು ಅಲ್ಲಿ ಬಂದು ಇದು ಮಾಡುದು ಬೇಡ ನೀವು ಅಷ್ಟು ನೊ ಹಾಂ ನೋಡ್ಕೊಂಡು ಹಾಕ್ಕೊಡ್ರಿ ಹಾಂ ಓಕೆ ಆರಾಮದಿರಲ್ಲ ಹಾಂ ಆರಾಮ ಅದೀವಿ ಆರಾಮ ಆಯ್ತು ಆಯ್ತು ರೀ ಊಟ ಆಯ್ತು ರಿ ಹಾಂ ಆಯ್ತು ರೀ ನಾನು ಬರ್ತೇನೆ ರೀ ಹಂಗಾದ್ರೆ ಬರುವಾಗ ಫೋನ್ ಮಾಡ್ಬಿಡ್ತೀನಿ ನಿಮ್ಗೆ ಹಾಂ ನಮಸ್ಕಾರ ನಮಸ್ಕಾರ